ಹಲೋ ಹಾಂ ಹಲೋ ಹೇ ಹಾಂ ಹಲೋ ಹಾಂ ಹೇಳ್ರಿ ಮುಂಜಾನೆ ಹನ್ನೊಂದು ಗಂಟೆಗೆ ರೀ ಮೇಡಮ್ ಎಷ್ಟು ದಿವ್ಸ ಆಯ್ತು ರೀ ಹ್ಞೂ ಮೊದ್ಲ್ ಏನಾರೂ ಟ್ಯಾ ಔಷಧ ಅದು ತೊಗೊಂಡ್ರೇನು ರೀ

ಅದರಿಂದ್ ಕಮ್ಮಿ ಆಗಿಲ್ಲೇನು ರೀ ಹೌದಾ ಅದ್ಕೆ ಆಯ್ತು ರೀ ಮೇಡಮ ಬನ್ರಿ ಮೇಡಮ್ ಹನ್ನೊಂದು ಗಂಟೆಗೆ ಫೀಸ ನೋಡಿ ನೋಡಿ ತಗೊತೀವಿ ರೀ ಮೇಡಮ್

ಅದೇ ರೀ ನೋಡಿ ನೋಡಿ ತೊಗೊತೀವಿ ರೀ ಮೇಡಮ ಹಾಂ ನೀವು ಬ ನೀವು ಮೇಡಮ್ ನಮ್ಮ ಮೊದಲು ನಂಬರ ನಂಬರ ಇದು ಮಾಡ್ಬೇಕು ರೀ ಚೀಟಿ ಮಾಡ್ಸ್ಕಬೇಕು ರೀ ಹಾಂ ಅದ ರೀ ಮೇಡಮ್ ತ್ರೀ ಅಂಡ್ರೆಡ್ ಅದ ರೀ

ಇಲ್ಲ ಇಲ್ಲ ರೀ ಆಗಲ್ಲ ರೀ ಮೇಡಮ್ ಇಲ್ಲ ಇಲ್ಲ ರೀ ಮೇಡಮ್ ನಮ್ದು ಎಲ್ಲ ಪೆ ಇದೇ ಅದ ರೀ ರೂಲ್ಸೇ ಅವ ರೀ ಎಲ್ಲ ಇದು ನೀವು ಗರೀಬ್ರಿಗೆ ಒಂದು ಸಾವ್ಕಾರ್ರಿಗೆ ಒಂದು ಏನು ಇಲ್ಲ ರೀ ನಮ್ಮಲ್ಲಿ ಎಲ್ಲರೂ ಸಮಾನ ಇದು ಅದಾರೆ ಇಲ್ಲ ಇಲ್ಲ ರೀ ಮೇಡಮ್ ಹಾಗೆ ಹಾಂಗಂದ್ರೆ ಹೆಂಗೆ ರೀ ಮತ್ತೆ ಇನ್ನೊಬ್ರು ಬರ್ತಾರೆ ನಿಮ್ಗಿಂತ ಗರೀಬ್ ಇದ್ದೀವಿ ಅಂತಾರೆ ರೀ ಅವಾಗ ಹೆಂಗೆ ಮಾಡ್ಬೇಕು ಹೇಳಿ ರೀ ಇಲ್ಲ ಇಲ್ಲ ರೀ ಮೇಡಮ್ ಹಾಗೇನು ಇಲ್ಲ ರೀ ಮೇಡಮ ನಮ್ಮಲ್ಲ್ ಫಿಕ್ಸ್ ಅದ ನೋಡಿರಿ ಹಾಂ ರೀ ಫಿಕ್ಸ್ ತ್ರೀ ಅಂಡ್ರೆಡ್ ಫಿಕ್ಸ್ ಅದ ರೀ ಆಯಿತು ಮತ್ತೆ ಚೀಟಿ ಮಾಡ್ಲಕಾಯ್ತ್ ರೀ ಫೈಲ್ ಅದೆಲ್ಲ ಕಲ್ತು ಮಾಡಲಿಕ್ಕೆ ತ್ರೀ ಅಂಡ್ರೆಡ್ ರೀ ಮತ್ತೆ ನಮ್ಮ ನೋಡೋ ಚಕಪಿಗೆ ಬೇರೆ ಅದ ರೀ ಮತ್ತೆ ನಾವು ಏನಾರ ಔಷಧ ಅದು ಕೊಟ್ಟೆವಂದ್ರೆ ಅದ್ರದ್ದು ಬೇರೆ ಅದ ರೀ ಟೆಸ್ಟ್ ಅದು ಇತ್ತಂದ್ರೆ ಟೆಸ್ಟಿಂದು ಬೇರೆ ಆಗ್ತದೆ ರೀ ಮತ್ತೆ ಏನು ಮಾಡ್ಬೇಕು ನಿಮ್ದು ಪ್ರಾಬ್ಲಮ್ ಏನದ ಅಂದ್ರೆ ಗೊತ್ತಾಗ್ಬೇಕು ಅಂದ್ರೆ ಟೆಸ್ಟ್ ಮಾಡ್ಲೇಬೇಕಲ್ಲ ರೀ ಅಲ್ಲ ರೀ ಮೇಡಮ ಮ್ಯಾಲಿಂದ ಛಲೋನೇ ಕಾಣತ್ತೆ ರೀ ಒಳಗೆ ಏನದ ಪ್ರಾಬ್ಲಮ್ ಗೊತ್ತಾಗ್ಬೇಕಲ್ಲ ರೀ ಟೆಸ್ಟ್ ಮಾಡಿದ್ರೆ ಗೊತ್ತಾಗ್ತದಲ್ಲ ರೀ ಹಾಂ ಹಾಂ ಆಯಿತು ಬರನ್ ಬನ್ರಿ ನೋಡಂತ ಹಾಂ ರೀ ಹನ್ನೊಂದು ಗಂಟೆಗೆ ಬನ್ರಿ ಹನ್ನೊಂದು ಗಂಟೆಗೆ ರೀ